ನಮ್ಮ ಭಾಗದಲ್ಲಿ ಅತ್ಯಂತ ಜನಪ್ರಿಯವಾಗಿರುವ ಸಿನಿಮಾ ತಿಯೇಟರ್ ಎಂದರೆ ಅಶೋಕ ನಾವು ಸುಮಾರು ಹತ್ತಾರು ಬಾರಿ ಅಲ್ಲಿಗೆ ಹೋಗಿ ಸಿನಿಮಾವನ್ನು ನೋಡಿದ್ದೇವೆ ಮತ್ತು ಯಾರೊಂದಿಗೂ ಹೋಗಲು ಇಚ್ಛಿಸುತ್ತೇವೆ ಎಂದರೆ ನಮ್ಮ ಸ್ನೇಹಿತರೊಂದಿಗೆ ಹೋಗಲು ನಾವು ಇಚ್ಛಿಸುತ್ತೇವೆ